ನಾವು ಆಟೋ ಕ್ಯಾಬನ್ನು ಬುಕ್ ಮಾಡಿದಾಗ ಅದು ರೈಲ್ವೇ ಟೇಷನಲ್ಲಿ ಹತ್ರ ಹೋಗಬೇಕು ಅಂದಾಗ ಅವರು ಬರುವಾಗ ತಡ ಮಾಡಿದರು ಅಂದರೆ ಲೇಟಾಗಿತ್ತು ಅದರಿಂದ ಸ್ವಲ್ಪ ಲೇಟಾದಾಗ ಅವರೂ ಸಿಗ್ನಲ್ ಗಿಗ್ನಲ್ ಅಂತ ಪ್ರಾಬ್ಲಮ್ ಅಂತ ಹೇಳಿದ್ರು ಆದರೂ ಕೂಡ ನಾವು ಅದನ್ನು ಬಂದು ಕೇಳಿದಾಗೂ ರದ್ದು ಮಾಡಿದ್ವಿ ರದ್ದು ಮಾಡಿದ್ವು ಹಂಗದ್ರೆ ಬೇರೆಯವ್ರಿಗೂ ನಾವು ಇದು ಮಾಡಿದ್ವು ಕ್ಯಾಬ್ ಮಾಡಿ ಬುಕ್ ಮಾಡಿರಬೇಕಾದ್ರೆ ಇವರು ಕೇಳುತ್ತಿದ್ದಾಗ ಇನ್ನು ಆಗೋಲ್ವಲ್ಲ ಇನ್ನೂ ಅವು ಕ್ಯಾಬ ಕ್ಯಾನ್ಸಲ್ ಮಾಡಿದೀವಿ ಹಾಗೂ ತಪ್ಪಾದ ವಿಳಾಸ ಏನು ಕೊಟ್ಟಿರಲಿಲ್ಲ ಸರಿಯಾದ ವಿಳಾಸವನ್ನೇ ಕೊಟ್ಟಿದ್ವು ಆದರೂ ಸಹ ಅವರು ಸ್ಥಳೀಯ ಸ್ಥಳಕ್ಕೆ ಬರದೇ ಫೋ ಲೇಟ್ ಮಾಡಿರೋದಿಂದ ನಾವು ಕ್ಯಾಬನ್ನ ಕ್ಯಾನ್ಸಲ್ ಮಾಡಿದ್ವು